ನಾನು ಧ್ಯಾನ ಮತ್ತು ಪ್ರಾಣಾಯಾಮ ಇವು ಎರಡನ್ನೂ ಮಾಡುತ್ತೇನೆ ದ್ಯಾ ಧ್ಯಾನ ಮಾಡುವುದರಿಂದ ನನ್ನ ಮನಸ್ಸು ನನ್ನ ಹತೋಟಿಯಲ್ಲೇ ಇರುತ್ತದೆ ಮತ್ತು ಯೋಗ್ಯಾಭ್ಯಾಸ ಮಾಡುವುದರಿಂದ ನನ್ನ ಅಂಗಾಂಗಗಳು ಅಂಗಾಂಗಗಳು ನನ್ನ ನನಗೆ ಬೇಕಾದ ರೀತಿಯಲ್ಲಿ ಬಗ್ಗಿಸಲು ಸಹಾಯ ಮಾಡುತ್ತದೆ ಇದರಿಂದ ಅಲ್ಲದೆ ನಾನು ನನ್ನ ದೇಹವನ್ನು ಸಮ ಸರಿಯಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಅಲ್ಲದೆ ರೋಗದಿಂದ ರೋಗಗಳು ಬರದಂತೆ ನನ್ನ ದೇಹವನ್ನು ಕಾಪಾಡಿಕೊಳ್ಳಲು ನನಗೆ ಆದಷ್ಟು ಸಹಾಯ ಮಾಡುತ್ತದೆ